ಕೆಲವೊಂದು ಸಲ ನಾವು ಪ್ರವಾಸ ಹೋದಾಗ ಕೆಲ್ವೊಂದು ತೊಂದ್ರೆಗಳು ಆಗುತ್ತೆ ಅಂದರೆ ಸಮಯಕ್ಕೆ ಸರಿಯಾಗಿ ಬಸ್ಸುಗಳು ಟ್ಯಾಕ್ಸಿಗಳು ಆಟೋ ರಿಕ್ಷಾಗಳು ಸಿಕ್ದ್ರೂ ಸಿಗ್ತಾವೆ ಆದರೆ ಮಧ್ಯದಲ್ಲಿ ನಿಂತು ಹೋಗಿ ಜಾಸ್ತಿ ತೊಂದರೆ ಆಗುತ್ತೆ ಇದರಿಂದ ನಮಗೆ ಪ್ರವಾಸಕ್ಕೆ ಹೋದಾಗ ಸಾರಿಗೆ ಅಂದು ಸಾರಿಗೆ ಅಂದರೆ ತ ನಾವು ಹೋಗೋದಿಕ್ಕೂ ಬರೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೊಂದು ಸಾರಿ ನಮಗೆ ಉಳ್ಕೊಳೋದಿಕ್ಕು ಪ್ಲೇಸು ಇರೋದಿಲ್ಲ ಜಾಗ ಇರೋದಿಲ್ಲ ಅಂತಹ ಸನ್ನಿವೇಶ ಎದುರಾಗುತ್ತೆ ಕೆಲವೊಂದು ಸಲ ಏನಾದ್ರೂ ಮಳೆ ಜೋರಾಗಿ ಬಂದರೆ ಇಲ್ಲಾಂದರೆ ಏನಾದರೂ ಸಡನ್ನಾಗಿ ಏನಾದರೂ ಪ್ರಾಬ್ಲಮ್ಮಾಗಿ ಬಸ್ಸುಗಳು ಅಲ್ಲೇ ಮಧ್ಯದಲ್ಲೆ ನಿಂತು ಹೋಗ್ತಾವೆ ಇವಾಗ ಜಾಸ್ತಿ ಒಂದೊಂದು ಟೈಮು ತೊಂದರೆ ಆಗುತ್ತೆ ಇದರಿಂದ ನಮಗೆ ಇದನ್ನೆಲ್ಲ ನೋಡಿಕೊಂಡು ನಾವೇ ಒಂದು ಸಪ್ರೇಟಾಗಿ ಒಂದು ಬಸ್ಸೋ ಟ್ಯಾಕ್ಸಿನೋ ಮಾಡಿಕೊಂಡು ಹೋಗೋದು ಒಳ್ಳೆಯದು ಅಂತ ನನಗೆ ಅನ್ನಿಸುತ್ತೆ